ಈ ಮೊಬೈಲ್ ಬಂದು ಬಂದು ಹಾಳಾಯ್ತಮ್ಮ ಈ ಮಗು ಓದಲ್ಲ ಬರಿಯಲ್ಲ ಊಟ ಮಾಡಲ್ಲ ಮಲ್ಕೊಳಲ್ಲ ರಾತ್ರಿ ಎರಡು ಗಂಟೆಯಾದರು ನಿದ್ದೆ ಮಾಡಲ್ಲ ಹಿಂಸೆ ನಮ್ಗಂತು ಅವಳಿಗೆ ತಲೆ ಕಣ್ಣುಗಳೆಲ್ಲ ಊದ್ಕೊ ಬಿಡ್ತಾಯಿದೆ ಮೊಬೈಲ್ ನೋಡಿ ನೋಡಿ ನೋಡಿ ಕೊಡಬೇಡ ಮೊಬೈಲ್ ಅಂದರೆ ಮೊಬೈಲೇ ಕೊಡ್ತೀರಾ ಊಟ ಮಾಡಬೇಕಾದ್ರು ಮೊಬೈಲ್ ಬೇಕು ಸ್ನಾನ ಮಾಡಬೇಕಾದ್ರು ಪಕ್ದಲ್ಲಿರಬೇಕು ಫೋನು ಮತ್ತು ತಿನ್ಬೇಕಾದರು ಮೊಬೈಲ್ ಬೇಕು ಇಷ್ಟೆಲ್ಲ ಮೊಬೈಲೆ ಮೊಬೈಲೆ ಕೊಡ್ತಾ ಇದ್ರೆ ಮಗುಗೆ ಬ್ರೈನ್ ಏನಾಗುತ್ತೆ ಹೇಳಿ ಹಂಗೆಲ್ಲಾ ಕೊಡಬಾರ್ದು ಮೊಬೈಲ್ ಕೊಡಬಾರ್ದು ಅಂತ ನಾನು ಅವತ್ತಿಂದ ಹೇಳ್ತಾನೆ ಇದೀನಿ ಅವಳಿಗೆ ಕಣ್ಣೆಲ್ಲ ಊದ್ಕೊತಾಯಿದೆ ಇವಾಗ ಮೊನ್ನೆ ಡಾಕ್ಟ್ರು ಹೇಳಿದಾರೆ ಮೊಬೈಲ್ ಕೊಡಬಾರ್ದು ಮಕ್ಕಳಿಗ್ ಜಾಸ್ತಿ ಮೊಬೈಲ್ ಕೊಡಲೇಬಾರ್ದು ಅಂತ ಹೇಳಿದಾರೆ ಆದರೂ ಬೆಳಗ್ಗೆ ಎದ್ದಿದ ತಕ್ಷಣ ಇವಳು ಮೊಬೈಲೇ ಎತ್ಕೊತಾಳೆ ಅವರಪ್ಪನೂ ಬೈತಾ ಇರ್ತಾರೆ ಅವರಪ್ಪ ನೋಡಿದ್ರು ಬೈಯದೇನೆ ಮೊಬೈಲ್ ಮುಟ್ಬೇಡ ಅಂದರು ಮುಟ್ತೀಯ ಅದು ಯಾವುದೋ ಗೇಮ್ ಗೇಮ್ ಗೇಮ್ ಅಂತ ಗೇಮ್ ಆಡಿಕೊಂಡು ಓದಲ್ಲ ಬರಿಯಲ್ಲ ಊಟ ಮಾಡಲ್ಲ ರಾತ್ರಿ ಎರಡು ಗಂಟೆಯಾದರು ನಿದ್ದೆ ಮಾಡಲ್ಲ ಏನು ಹೇಳುದ್ರೂ ನನ್ಗಗೆ ಫೋನ್ ಕೊಟ್ಟರೆ ಊಟ ಮಾಡ್ತೀನಿ ನಿದ್ದೆ ಬಂದ್ರು ಮಲ್ಕೋ ಟೈಮ್ ಆಗಿದೆ ಅಂತ ಹೇಳಿದ್ರು ನನ್ಗಗೆ ಪೋನ್ ಕೊಟ್ಟರೆ ನಾನು ಊಟ ಮಾಡ್ತೀನಿ ನಿದ್ದೆ ಮಾಡಿಸ್ಬೇಕಾದ್ರೂ ಫೋನ್ ಪಕ್ದಲ್ಲೇ ಇಟ್ಕೊಂಡು ಮಲ್ಕೊತಾಳೆ ಅದೆಲ್ಲ ತುಂಬ ಎಫೆಕ್ಟ್ ಮಗುಗೆ ಇವಾಗೇನು ಗೊತ್ತಾಗಲ್ಲ ಇನ್ನು ದೊಡ್ಡವಳು ಆಗ್ತಾ ಆಗ್ತಾ ಇನ್ನು ಮುಂದೆ ಕಣ್ಣು ಕಾಣಿಸಲ್ಲ ಬ್ರೈನ್ ಅಷ್ಟೇ ಬ್ರೈನ್ಗೂ ಎಫೆಕ್ಟೆ ತಲೆನೋವು ಬರುತ್ತೆ ಏನು ಏನೋ ತೊಂದರೆ ಆಗುತ್ತೆ ಅದಕ್ಕೆ ಹೇಳೋದು ನಿಮಗೆ ಮೊಬೈಲ್ ಕೊಡಬೇಡ್ರಿ ಮಗೂಗೆ ಅಂತ ಆದರೂ ಕೇಳಲ್ಲ ಇವಳು ಎತ್ಕೊತಾಳೆ ನಮ್ಮನ್ನು ಯಾಮಾರಿಸಿ ಆದರೂ ಅವಳು ಎತ್ಕೊಳ್ಲೇ ಬೇಕು ಫೋನು ಫೋನ್ ಅಷ್ಟೋಂದು ಒಳ್ಳೆದಲ್ಲ ಮೊಬೈಲ್ ಮಕ್ಳ ಕೈಗೆ ಕೊಡಲೇಬಾರ್ದು ಕೈಯಲ್ಲಿಡ್ಕೊಂಡು ಇದ್ದೆ ಕೈಗಳು ವೈಬ್ರೇಷನ್ನು ಸ್ಟಾರ್ಟಾಗುತ್ತೆ ಮತ್ತು ಅದನ್ನು ನೋಡಿ ನೋಡಿ ನೋಡಿ ಕಣ್ಣಿಗು ಎಫೆಕ್ಟ್ ಆಗುತ್ತೆ ಬ್ರೈನ್ಗೂ ಎಫೆಕ್ಟ್ ಆಗುತ್ತೆ ಓದೋದನ್ನು ಮರೆತೋಗ್ತಾಳೆ ಅವಳಿಗೇನು ತಲೆಗೆ ಹತ್ತೋದೆ ಇಲ್ಲ ಅಷ್ಟೊಂದು ಮೊಬೈಲ್ ಅದಕ್ಕೆ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಹೇಳೋದು ನೋಡ್ತೀರಲ್ಲ ನ್ಯೂಸ್ಗಳೆಲ್ಲಾ ಮೊಬೈಲ್ ಚಾರ್ಜ್ಗೆ ಹಾಕೊಂಡು ಮೊಬೈಲ್ ನೋಡ್ತಾಳೆ ಚಾರ್ಜ್ ಆಗೋಗಿದ್ರೂ ಬಿಡಲ್ಲ ಚಾರ್ಜ್ನ್ನು ಹಾಕೊಂಡಾದ್ರೂ ನೋಡ್ತಾಳೆ ಅವಳಿಗ್ ಅಷ್ಟೊಂದು ಹುಚ್ಚಾಗಿಬಿಟ್ಟಿದೆ ಮೊಬೈಲ್ ಅಂತಂದರೆ ಅದು ಫಸ್ಟ್ ಕಂಟ್ರೋಲ್ ಮಾಡಬೇಕು ಮಗುಗೆ ಅವಳಿಗೆ ಆರೋಗ್ಯಕ್ಕೆ ತುಂಬ ಮುಂದೆ ತುಂಬ ಎಫೆಕ್ಟ್ ಆಗುತ್ತೆ ಓದೋದ್ರಮೇಲು ಚಿಂತೆ ಇರಲ್ಲ ಓದಬೇಕಾದ್ರು ಮೊಬೈಲ್ ಇರಬೇಕು ಪಕ್ಕದಲ್ಲಿ ನಿದ್ದೆ ಮಾಡಬೇಕಾದ್ರು ಮೊಬೈಲ್ ಇರಬೇಕು ಊಟ ಮಾಡಬೇಕಾದ್ರೂ ಪಕ್ದಲ್ಲಿರಬೇಕು ಬೆಳಗ್ಗೆ ಎದ್ದಿದ ತಕ್ಷಣ ಮೊಬೈಲ್ ಎತ್ಕೊತಾಳೆ ಇವೆಲ್ಲ ಮಾಡಿದ್ರೆ ಏನಾಗುತ್ತೇಳು ಮಗುಗೆ ಬರ್ತಾ ಬರ್ತಾ ಕೈಯಲ್ಲಿ ಹಿಡ್ಕೊಂಡು ಹಿಡ್ಕೊಂಡು ಕೈಗಳೆಲ್ಲ ನರ ವೀಕ್ ಬರುತ್ತೆ ಕೈಗಳೆಲ್ಲ ಶೇಕ್ ಆಗುತ್ತೆ ಬರಿಯೋದಕ್ಕೆ ಆಗಲ್ಲ ಅದುನ್ನ ನೋಡಿ ನೋಡಿ ನೋಡಿ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಕಣ್ಣು ಆಮೇಲೆ ಸ್ಪೆಕ್ಸ್ ಹಾಕಬೇಕಾಗುತ್ತೆ ನಾನು ನಿಮ್ಗೆ ಅವತ್ತಿಂದ ಹೇಳ್ತಾನೆ ಇದೀನಿ ಮೊಬೈಲ್ ಕೊಡ್ಬಾರ್ದು ಮಗು ಕೈಗೆ ಅವಳಿಗೆ ಆದಷ್ಟು ಕಂಟ್ರೋಲ್ ಮಾಡಬೇಕು ಏನಾದರು ಆಟ ಸಾಮಾನು ಕೊಡಬೇಕು ಇಲ್ಲ ಮಕ್ಳ ಜೊತೆ ಆಡೋದಕ್ ಕೊಡಬೇಕು ಇಲ್ಲ ಏನೋ ಒಂದು ಒಂದು ಗೇಮ್ ಆಡೋದನ್ ಕಲಿತ್ಕೋಬೇಕು ಅದೆಲ್ಲ ಬಿಟ್ಟುಬಿಟ್ಟು ಬೆಳಗ್ಗೆಯಿಂದ ರಾತ್ರಿ ಮಲಗೋವರ್ಗೂ ಮೊಬೈಲ್ಲೆ ಇಟ್ಕೊಂಡು ಮಲ್ಕೊಳ್ಳೋದು ಅದೇ ಕೂತ್ಕೊಂಡಾಗು ಅದೇ ನಿಂತ್ಕೊಂಡಾಗು ಅದೇ ಬೆಳಗ್ಗೆ ಎದ್ದಿದ ತಕ್ಷಣ ಮೊಬೈಲ್ ಎತ್ತಿ ಕೈಯಲ್ಲಿ ಹಿಡ್ಕೊಳ್ತಾಳೆ ಹಂಗೆಲ್ಲ ಇಟ್ಕೋಬಾರದು ಮಗುಗೆ ತುಂಬ ಎಫೆಕ್ಟ್ ಆಗುತ್ತೆ ಯಾರದೇ ಮಕ್ಕಳಾಗಲಿ ಮಕ್ಕಳಿಗೆ ಮೊಬೈಲ್ ಕೈ ಕೊಡಬಾರ್ದು ಆ ಮೊಬೈಲ್ ನೋಡಿ ನೋಡಿ ನೋಡಿ ನೋಡಿ ಏನಾಗುತ್ತೆ ಹೇಳಿ ಹತ್ತು ವರ್ಷ ಮಕ್ಳಿಗೆಲ್ಲ ಸ್ಪೆಕ್ಸ್ ಹಾಕ್ಬೇಕ್ ಇವಾಗ ಮುಂದೆ ಅವ್ರ ಲೈಫ್ ಏನಾಗುತ್ತೆ ಇವಾಗಿಂದ ಒಂದು ಕಣ್ಣಿಗೆ ಹತ್ರ ಇಟ್ಕೊಂಡು ನೋಡ್ತಾಳೆ ಅದು ಇನ್ನು ಎಫೆಕ್ಟು ಮೊಬೈಲ್ ಕೈ ಕೊಡೋದೇನೆ ತಪ್ಪು ಮಕ್ಕಳಿಗೆ ಅವಳಿಗೆ ಅವತ್ತಿಂದ ಹೇಳ್ತಾ ಇದೀನಿ ನೋಡಮ್ಮ ಓದೋದ್ರ ಮೇಲೆ ನಿಂಗೆ ಇಂಟ್ರೆಸ್ಟ್ ಬರಲ್ಲ ಮೊಬೈಲ್ ನೋಡಬಾರ್ದು ಅಂತ ಹೇಳ್ತಾ ಇದೀನಿ ಆದ್ರು ಅವಳು ಕೇಳ್ತಾನೆ ಇಲ್ಲ ಎಷ್ಟು ಅನ್ನ ಹೇಳ್ಳಿ ಮೊಬೈಲ್ ಎತ್ಕೊತಾಳೆ ಫಸ್ಟು ಅದು ಎಷ್ಟು ಡೇಂಜರ್ ಅಂತಂದರೆ ಅದನ್ನ ಹೇಳ್ತಾನೆ ಇರ್ತೀನಿ ಸಾವಿರ ಸರಿ ಹೇಳ್ತೀನಿ ಬ್ರೈನ್ಗು ಎಫೆಕ್ಟು ಕೈಗು ಎಫೆಕ್ಟು ಕಣ್ಣಲ್ಲಿ ನೋಡಿ ನೋಡಿ ನೋಡಿ ಕಣ್ಣಿಗು ಎಫೆಕ್ಟು ಕಣ್ಣೆಲ್ಲ ಇಷ್ಟು ಇಷ್ಟು ದಪ್ಪ ಊದ್ಕೊಂಡಿತ್ತು ಮೊನ್ನೆ ಎಲ್ಲ ನೋಡಿದ್ವಲ್ಲ ಡಾಕ್ಟ್ರಹತ್ರ ಕೂಡ ಮಾತಾಡಿದಕ್ಕೆ ಡಾಕ್ಟ್ರು ಏನಂದರು ಮೊಬೈಲ್ ಕೊಟ್ಟೇ ಮಗುಗೆ ಆ ಥರ ಆಗ್ತಾ ಇರೋದು ನೀವು ಮೊಬೈಲು ಯಾವುದೇ ಕಾರಣಕ್ಕು ಮಗು ಕೈಗೆ ಮೊಬೈಲ್ ಕೊಡಬಾರ್ದು ಇವತ್ತಿಂದನೆ ಕಂಟ್ರೋಲ್ ಮಾಡಿ ಆದಷ್ಟು ಕಂಟ್ರೋಲ್ ಮಾಡಿ ಮಕ್ಳ ಜೊತೆ ಬಿಡಿ ಸ್ವಲ್ಪ ಹೊತ್ತು ಆಡಿಕೊಂಡ್ಲಿ ಇಲ್ಲ ಸಂಗೀತ ಹೇಳಿಕೊಡಿ ಒಂದು ಪಾಠ ಹೇಳ್ಕೊಡಿ ಓದೋದ್ರ ಮೇಲೆ ಇಂಟ್ರೆಸ್ಟ್ ಕೊಡಿ ಆ ಮಗುಗೆ ಅವಾಗ ಮೊಬೈಲ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಹಂಗಾಗಿ ನಾನು ಅವತ್ತಿಂದ ಹೇಳ್ತಾನೇ ಇದೀನಿ ಮಗು ಕೈಗೆ ಮೊಬೈಲ್ ಕೊಡಬೇಡಿ ಅಂತ್ಹೇಳಿಬಿಟ್ಟು ಆದರು ನೀವು ಕೇಳ್ತಾ ಇಲ್ಲ ಆ ಮಗುಗೆ ಏನಾನ ಮಾಡಿ ಮೊಬೈಲ್ನ ಕಂಟ್ರೋಲ್ ಮಾಡೋದನ್ನು ಕಲಿಸ್ಬೇಕು ಫಸ್ಟು ಯಾಕಂದರೆ ಮಗುಗೆ ಲೈಫ್ ಅದು ಒಂದು ಲೈಫಲ್ಲಿ ಯಾವುದೇ ಒಂದು ತೊಂದರೆ ಆದರು ತುಂಬ ಕಷ್ಟ ಆಗುತ್ತೆ ಹಂಗಾಗಿ ಮೊಬೈಲು ಜಾಸ್ತಿ ಯೂಸ್ ಮಾಡಬಾರ್ದು ಮಕ್ಕಳು ಮಕ್ಕಳೆ ಆಗಲಿ ದೊಡ್ಡವ್ರು ಆಗಲಿ ಒಂದು ಏರ್ಫೋನ್ ಹಾಕೊಂಡು ಮಾತಾಡ್ತಾನೆ ಇರ್ತಾರೆ ರಾತ್ರಿ ಆಗಲಿ ಹಗ್ಲಾಗ್ಲಿ ಕಿವಿಯಲ್ಲೇ ಇರಬೇಕು ಆ ಕಿವಿಗೆ ಹಾಕೊಳೋದು ಎಷ್ಟು ಡೇಂಜರ್ ಅಂತಂದರೆ ಅಷ್ಟು ಡೇಂಜರ್ ತಲೆಯಲ್ಲಿ ಮೆದ್ಳು ತುಂಬ ಎಫೆಕ್ಟ್ ಆಗುತ್ತೆ ಅದು ಎಷ್ಟೋ ಜನ ಮೆಂಟ್ಲಾಗಿ ಬಿಟ್ಟಿದ್ದಾರೆ ಮೊಬೈಲು ಕಿವಿಯಲ್ಲಿ ಇಟ್ಕೊಂಡು ಇಟ್ಕೊಂಡು ಆ ಸ್ಪೀಕರ್ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಕಿವ್ಡು ಆಗಿ ಬಿಟ್ಟಿದ್ದಾರೆ ಕಿವಿಗು ಫ್ರಾಬ್ಲಮ್ ಅದು ತುಂಬ ಜನರಿಗೆ ಹೇಳ್ತಾನೆ ಇರ್ತಾರೆ ಆದ್ರೂ ಮೊಬೈಲು ಹುಚ್ಚು ಬಿಡಲ್ಲ ಅದು ಏನಕ್ಕೆ ಯೂಸ್ ಮಾಡಿಕೋಬೇಕೋ ಅಷ್ಟೇ ಯೂಸ್ ಮಾಡಿಕೋಬೇಕು ಅದು ಬಿಟ್ಟು ಇಷ್ಟ ಬಂದಂಗೆ ಮೊಬೈಲ್ ಯಾವಾಗೂ ಕೈಯಲ್ಲಿ ಇಟ್ಕೊಂಡರೆ ತುಂಬ ಎಫೆಕ್ಟು ದಯವಿಟ್ಟು ಮಗುಗೆ ಮೊಬೈಲ್ ಕೊಡಬೇಡಿ ನಾನು ಇವತ್ತು ಹೇಳ್ತಾ ಇದೀನಿ ಇವತ್ತಿಂದಾನೆ ಕಂಟ್ರೋಲ್ ಮಾಡಿ ಆಯ್ತಾ ನಾನು ಬುದ್ದಿ ಹೇಳ್ತಾ ಇದ್ದೀನಿ ನಿಮಗೆ ಅರ್ಥ ಮಾಡಿಕೊಂಡು ಮೊಬೈಲ್ ಕಂಟ್ರೋಲ್ ಮಾಡಿ ಮಗುಗೆ